ಇಪ್ಪತ್ತ ನಾಲ್ಕು ನವೆಂಬರ್ ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೈದು ಅಗಸ್ಟ್ ಸಾವಿರದೊಂಬೈನೂರ ನಲ್ವತ್ತ ಏಳು ಹದಿನೆಂಟು ಫ್ರೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತು ಐದು ಜೂನು ಸಾವಿರದ ಒಂಬೈನೂರ ತೊಂಬತ್ತ ಏಳು ಮೂವತ್ತ ಒಂದು ಮೇ ಎರಡು ಸಾವಿರದ ಹದಿನೆಂಟು